ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ ಹಾಗೆ ನಾವು ಎಷ್ಟು ಮಾತಾಡ್ತಿವೋ ಅಷ್ಟು ಹಿತವಾಗಿ ಮಾತಾಡಬೇಕು ತಾಳ್ಮೆಯಿಂದ ಮಾತಾಡಬೇಕು ನಮ್ಮ ಮಾತಿಂದ ಇನ್ನೊಬ್ಬರು ಜಗಳ ಆಡಬಾರ್ದು ಇನ್ನೊಬ್ಬರ ಮನ್ಸಿಗೆ ನೋವಾಗಬಾರ್ದು ಅದೇ ಥರ ನಾವು ಊಟನ ಎಷ್ಟು ಆರೋಗ್ಯವಾಗಿರೋದು ಚೆನ್ನಾಗಿ ಊಟ ತಿಂತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಒಬ್ರ ಬಗ್ಗೆ ಏನಾರು ಹೇಳಬೇಕು ಅಂತಂದರೆ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕಂಡ್ ಮಾತಾಡಬೇಕು ಇಲ್ಲ ಅವ್ರ ಬಗ್ಗೆ ಅರ್ಧಂಬರ್ಧ ತಿಳ್ಕಂಡು ತಪ್ಪು ತಪ್ಪಾಗಿ ಹೇಳದ್ರೆ ಅಲ್ಲೇ ಜಗಳ ಆಗುತ್ತೆ ನಾವು ಮಾತು ಆಡಬೇಕು ಎಷ್ಟು ಆಡಬೇಕು ಅಷ್ಟು ಮಾತು ಹಿಡಿತದಲ್ಲಿ ತಾಳ್ಮೆಯಿಂದ ಮಾತಾಡಬೇಕು ಅದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಗಾದೆ ಮಾತೇ ಇದೆ ನೆಕ್ಸ್ಟ್ ಹಾಸಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಮ್ಮ ಹತ್ರ ಹಣ ಎಷ್ಟಿದೆಯೋ ಅಷ್ಟು ಮಾತ್ರ ನಾವು ಖರ್ಚು ಮಾಡಬೇಕು ಅಷ್ಟರ ಒಳಗಡೆನೇ ನಾವು ಆಸೆ ಪಡಬೇಕು ನಮ್ಮ ಹತ್ರ ಇಲ್ಲದೇ ಇರೋದಕ್ಕಾಗಲಿ ದುಬಾರಿಯಾಗಿರೋದಕ್ಕಾಗಲಿ ಅಮೌಂಟ್ ಜಾಸ್ತಿ ಇರೋದಕ್ಕಾಗಲಿ ನಾವು ಆಸೆ ಪಡಬಾರ್ದು ನಾವು ಜಾಸ್ತಿ ಆಸೆಪಟ್ಟಷ್ಟು ನಮ್ಗೆ ನಿರಾಸೆ ಆಗೋದು ಜಾಸ್ತಿ ನಮ್ಮ ಹತ್ತಿರ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನಾವು ತೃಪ್ತಿಯಾಗಿ ಅಷ್ಟಕ್ಕೆ ಸಮಾಧಾನ ಪಟ್ಕಂಡು ಇರಬೇಕು ಇಲ್ಲ ಅಂದ್ರೆ ನಮ್ಮ ಆಸೆ ಪಟ್ಟಿದ್ದು ಯಾವುದು ಸಿಗೋದು ಇಲ್ಲ ಅಂಥ ಗಾದೆ ಮಾತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಗಾದೆನೇ ಇದೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲಿತ್ತು ಅಂದರೆ ಇವಾಗ ನಾವು ಮದುವೆ ಮಾಡ್ತೀವಿ ಅಲ್ವ ಅವರು ಇಬ್ಬರೂ ಒಪ್ಪಿಕೊಂಡು ಇಷ್ಟ ಪಟ್ಟುಕೊಂಡು ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಅವರಿಬ್ರಲ್ಲಿ ಮನಸ್ತಾಪಗಳು ಜಾಸ್ತಿ ಜಗಳ ಜಾಸ್ತಿ ಗಂಡನಾಗಲಿ ಹೆಂಡ್ತಿಯಾಗಲಿ ಏನೇ ತಪ್ಪು ಮಾಡಿದರು ಕುಂತರು ತಪ್ಪು ನಿಂತರು ತಪ್ಪು ಅವ್ರು ಮಾತಾಡುದ್ರು ತಪ್ಪು ಅಂತ ಎಲ್ಲಾದರಲ್ಲೂ ತಪ್ಪು ಹುಡುಕ್ತಾ ಇರ್ತಾರೆ ಅದಕ್ಕೆ ನಾವು ಮದುವೆ ಮಾಡೋಕೆ ಮೊದಲೇ ಯೋಚನೆ ಮಾಡಿ ಎಲ್ಲಾರಿಗು ಗಂಡು ಹೆಣ್ಣಿಗೆ ಒಪ್ಪಿಗೆ ಇದೆಯಾ ಅಂತ ತಿಳ್ಕೊಂಡು ಮದುವೆ ಮಾಡಬೇಕು ಇಲ್ಲ ಅಂದ್ರೆ ಸಂಸಾರ ಹಾಳಾಗುತ್ತೆ ಅದರಿಂದ ಮಕ್ಳಳ ಭವಿಷ್ಯ ಮನೆಯವರ ಭವಿಷ್ಯ ಎಲ್ಲ ಹಾಳಾಗುತ್ತೆ ಏ ಏನಾದರು ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಒಂದು ಸಲ ಅಲ್ಲ ಸಾವಿರ ಸಲ ಯೋಚನೆ ಮಾಡಿ ನಾವು ಮಾಡೋ ಕೆಲಸ ಮಾಡಬೇಕು ಇಲ್ಲಾ ಅಂತಂದ್ರೆ ನಾವು ಅಂದ್ಕೊಂಡಿದ್ದು ಯಾವುದೂ ನಡೆಯಲ್ಲ ಅದಕ್ಕೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲಿತ್ತು ಅಂತ ಗಾದೆನೇ ಇದೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅಂದರೆ ಇವಾಗ ಜಾಣಾದ್ರೆ ನಾವು ಮಾತಲ್ಲಿ ಹೇಳಿದ ತಕ್ಷಣ ಅರ್ಥ ಮಾಡ್ಕತಾನ ನಾವು ಏನಾದರು ಒಂದು ಹೇಳಿದರೆ ಬುಡಪ್ಪ ಅವ್ರು ಏನೋ ಹೇಳಾರೆ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಯೋಚನೆ ಮಾಡಿ ಕೆಲಸ ಮಾಡ್ತಾನ ಅದೇ ದಡ್ಡ ಆದ್ರೆ ನಾವು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ನಮ್ಮ ಹೇಳಿದ್ರಲ್ಲಿ ಅರ್ಥನೂ ಆಗಲ್ಲ ಏ ಬುಡು ಅವ್ರ ಪಾಡಿಗವ್ರು ಮಾತಾಡ್ಕಲಿ ನಮಗೇನಾಗ್ಬೇಕು ಅಂತ ಅವ್ನ ಪಾಡಿಗೆ ಅವ ಅವ್ನುಗೆ ತೋಚಿದ್ದು ಮಾಡ್ಕೊಂಡೇ ಇರ್ತಾನೆ ಅದಕ್ಕೆ ಅವ್ನ್ಗೆ ಹೊಡ್ದು ಬಡಿದು ಬುದ್ದಿ ಹೇಳಬೇಕು ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅದೇ ಥರ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತಾರೆ ಅದಕ್ಕೆ ನಾವು ಯಾರ ಜೊತೆನಾದರು ಏನಾರು ಮಾತಾಡಬೇಕು ಅಂದ್ರೆ ಯೋಚನೆ ಮಾಡಿ ನಿಧಾನವಾಗಿ ತಾಳ್ಮೆಯಿಂದ ಮಾತಾಡಬೇಕು ಇಲ್ಲಾ ಅಂದ್ರೆ ಒಬ್ಬರ ಜೀವನಾನೇ ಹಾಳಾಗ್ಬೋದು ಇಲ್ಲಾ ಒಬ್ರ ಭವಿಷ್ಯ ಹಾಳಾಗ್ಬೋದು ಇಲ್ಲಾ ಅಂತಂದರೆ ನಾವು ಒಬ್ರ ಮೇಲೆ ಇರೋ ಎಕ್ಸ್ಪೆಕ್ಟೇಷನು ಅಂದರೆ ನಂಬಿಕೆ ಹಾಳಾಗ್ಬೋದು ಒಬ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಚೆನ್ನಾಗಿ ತಿಳ್ಕೊಂಡು ಅವ್ರ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕಂಡು ಮಾತಾಡಬೇಕು ಇಲ್ಲ ಅಂದರೆ ಒಂದು ಸರಿ ನಂಬಿಕೆ ಕಳಕೊಂಡ್ವಿ ಅಂದರೆ ಮತ್ತೆ ಯಾವತ್ತಿಗೂ ಅದು ಸಿಗಲ್ಲ ಮತ್ತೆ ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಒಳ್ಳೆ ಥರ ಮಾತಾಡಿದರೂ ಅವ್ರ ನಗ ನಮ್ಮ ಮೇಲೆ ನಂಬಿಕೆನು ಬರಲ್ಲ ನಮ್ಮ ಮಾತನ್ನ ಅವ್ರು ಕೇಳೋದೂ ಇಲ್ಲ ಅದಕ್ಕೆ ತಾಳ್ಮೆಯಿಂದ ಇರಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ನಮ್ಮ ರೈತ ಕ ತನ್ನ ಕೈ ಕೆಸರು ಮಾಡ್ಕೊಂಡು ನಮಗೆಲ್ಲಾ ಭತ್ತ ಬೆಳೆದು ಅಕ್ಕಿ ಮಾಡಿ ಕೊಟ್ಟರೆ ಮಾತ್ರ ನಾವು ಚೆನ್ನಾಗಿರೋಕೆ ಆಗೋದು ಆರೋಗ್ಯವಾಗಿ ಇರೋಕ್ಕಾಗೋದು ಆ ರೈತನೇ ನಮಗೆ ನನ್ನ ಕೈ ಕೆಸರು ಮಾಡ್ಕೊಂಡು ನಾನು ಯಾಕೆ ಬೆಳೆದು ಬ್ಯಾರೆಯವ್ರಿಗ್ ಕೊಡಬೇಕು ಅದ್ರಿಂದ ನನ್ಗೆ ಏನಾಗಬೇಕು ಅನ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಸುಮ್ನಿದ್ಬಿಟ್ರೆ ಯಾರೂ ಈ ಪ್ರಪಂಚದಲ್ಲಿರೋರು ಯಾರೂ ಚೆನ್ನಾಗಿ ಇರೋಕ್ಕಾಗಲ್ಲ ಯಾರಿಗೂ ಊಟನೂ ಸಿಗಲ್ಲ ಎಲ್ಲ ಹಸಿವಿನಿಂದ ಸಾಯಬೇಕಾಗುತ್ತೆ ಅದಕ್ಕೇ ರೈತರಿಗೆ ಗೌರವನು ಕೊಡಬೇಕು ಅವರಿಗೆ ಮರ್ಯಾದೆನು ಕೊಡಬೇಕು ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ ಹಾಗೆ ಅಂದರೆ ಇವಾಗ ನಾವು ಒಬ್ಬರಿಗೆ ಹೇಳ್ತಾ ಇರ್ತೀವಿ ನೀನು ಮಾಡಿದ್ದು ತಪ್ಪು ಆ ಥರ ಮಾಡಬಾರ್ದು ನೀನು ಒಳ್ಳೆ ಬುದ್ದಿ ಕಲಿಬೇಕು ಅಂತ ಆವಾಗ ಇನ್ನೊಬ್ಬ ಬಂದು ಇಲ್ಲ ಅವ್ನು ಮಾಡಿದ್ದೇ ಸರಿ ಅವ್ನು ಮಾಡಿದ್ದೆ ಅವ್ನು ಆ ಥರ ಮಾಡಲಿಲ್ಲ ಅಂತ ಅಂದಿದ್ರೆ ಹಂಗೆ ಆಯ್ತಿತ್ತು ಹಿಂಗೆ ಆಯ್ತಿತ್ತು ಅಂತ ನೆಪ ಹೇಳ್ಬಾರ್ದು ಅದಕ್ಕೇ ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರೆ ಇನ್ನೊಬ್ಬ ಮಾಡಿದ್ದಕ್ಕೆ ಯಾರೋ ಒಬ್ಬ ಸಾಕ್ಷಿ ಹೇಳಿದರು ಅಂತಾರಲ್ಲ ಹಂಗೆ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂದರೆ ನಮಗೆ ಒಬ್ಬರು ಒಂದು ವಿಷ್ಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಬಾರ್ದು ಅದರ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಿ ಅದರ ವ್ಯಾಲ್ಯೂನ ತೆಗಿಬಾರ್ದು ಅದಕ್ಕೇ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸ್ನೆ ಅಂತ ಹೇಳ್ತಾರೆ ಕೂಸು ಹುಟ್ಟೋದಕ್ಕಿಂತ ಮೊದಲೇ ಕುಲಾವಿ ಹೋಲಿಸ್ತ್ರಂತೆ ಅಂತಾರ ಅಂದ್ರೆ ಕೂಸು ಹುಟ್ಟೋಕ್ಕೂ ಮೊದಲೇ ನಾವು ಕುಲಾವಿ ಹೊಲಿಸ್ತ್ರು ಅಂತಾರಲ್ಲ ಹಂಗೆ ನಾ ಏನಾದ್ ಯಾವುದೇ ಕೆಲಸ ಆದ್ರು ಅದನ್ನ ಮುಗಿಸಿ ಮತ್ತೊಂದು ಕೆಲ್ಸಕ್ಕೆ ಹೋಗ್ಬೇಕು ಹೊರತು ಏನೇ ಯೋಚನೆ ಆದ್ರು ಒಂದು ಯೋಚನೆ ಕಂಪ್ಲೀಟ್ ಆದಮೇಲೆ ಮತ್ತೊಂದು ಯೋಚನೆ ಮಾಡಬೇಕು ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟುಬಿಡ್ಬೇಕು ಅದಕ್ಕೆ ಹೇಳೋದು ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲ್ಸಿದ್ರು ಅಂತ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರ ನಾವು ಇವಾಗ ಚಿಕ್ಕ ಮಕ್ಕಳೇ ಆಗಲಿ ಒಂದು ಗಿಡನೇ ಆಗಲಿ ಚಿಕ್ಕವರಿದ್ದಾಗಲೇ ಸಣ್ಣ ಸಸಿ ಇದ್ದಾಗಲೇ ಅದಕ್ಕೆ ದಬ್ಬೆ ಕಟ್ಟಿ ಅಥವಾ ನೀರು ಹಾಕಿ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಬೇಕು ಆವಾಗಲೇ ಅದು ದೊಡ್ಡ ಮರವಾಗಿ ನಮಗೆ ಹಣ್ಣು ಹಂಪ್ಲು ಕೊಡೋದು ಆರೋಗ್ಯವಾಗಿ ಇರಕ್ಕೆ ಆಗೋದು ಇಲ್ಲ ಅಂತಂದರೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ನಿಮ್ಮ ಮಕ್ಕಳೇ ಆದ್ರು ಒಳ್ಳೆಯ ಚಿಕ್ಕವರಿದ್ದಾಗಲೇ ಎಲ್ಲ ಥರ ಬುದ್ದಿ ಹೇಳ್ಬೇಕು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಇಲ್ಲಾಂತಂದರೆ ದೊಡ್ಡೋರು ಆದಮೇಲೆ ಕಳ್ಳತನ ಸು ಕೊಲೆ ಸುಲಿಗೆ ಎಲ್ಲ ಮಾಡ್ಬೋದು ಅವ್ರಿಗೆ ಚಿಕ್ಕವರಿಂದಾನೇ ಎಲ್ಲ ಥರ ನಾಲೇಜ್ಡ್ ಎಲ್ಲ ತುಂಬಬೇಕು ಅವ್ರು ಯಾವ್ದು ತಪ್ಪು ಯಾವ ಕೆಲಸ ಮಾಡಿದ್ರೆ ತಪ್ಪು ಯಾವ ಕೆಲಸ ಮಾಡಿದ್ರೆ ಸರಿ ಅಂತ ತಿಳಿಸಬೇಕು ಇಲ್ಲ ಅಂತಂದರೆ ಅವರು ದೊಡ್ಡವರಾಗಿ ತಮ್ಮ ಭವಿಷ್ಯನೇ ಹಾಳು ಮಾಡ್ಕೋತಾರೆ ಅವರಿಂದ ಅವ್ರು ನಂಬಿರೋರು ಅವ್ರ ಮನೆಯವರು ಅವ್ರ ಕುಟುಂಬ ಎಲ್ಲ ಹಾಳಾಗುತ್ತೆ ಅದಕ್ಕೆ ಗಿಡವಾಗಿ ಇದ್ದಾಗಲೇ ಚಿಕ್ಕವರಾಗಿ ಇದ್ದಾಗಲೇ ಮಕ್ಕಳಿಗೆ ಆಗಲಿ ಗಿಡಕ್ಕೆ ಆಗಲಿ ಚೆನ್ನಾಗಿ ಆರೈಕೆ ಮಾಡಿ ಬುದ್ಧಿ ಹೇಳ್ಕೊಡಬೇಕು ಚಿಂತೆಯೇ ಮುಪ್ಪು ಸಂತೋಷವೇ ಯೌವ್ವನ ಅಂದರೆ ನಾವು ಈವಾಗ ಒಂದು ವಿಷಯದ ಬಗ್ಗೆ ಯಾವುದಾದ್ರು ಆಗಲಿ ನಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಆಯ್ತಾಗ ನಮ್ಮ ಮನೆಯಲ್ಲೇ ಆಗಲಿ ಯಾರೋ ನಮ್ಮ ಅಪ್ಪನೇ ದಿನಾ ಕುಡ್ಕೊ ಬಂದು ನಮ್ಮ ಅವ್ವನ್ನ ನಮ್ಮ ತಾಯಿ ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲಾರ್ನು ಹೊಡಿತಾರೆ ಅನ್ನೋದಾದ್ರೆ ನಾವು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕುತ್ಕೊಬಾರ್ದು ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಕುತ್ಕಂಡ್ರೆ ನಮ್ಮ ಭವಿಷ್ಯನೂ ಹಾಳು ನಮ್ಮ ಮನೆಯವ್ರ ಭವಿಷ್ಯನೂ ಹಾಳು ಅದನ್ನು ಪಕ್ಕಕ್ಕಿಟ್ಟು ನಾವು ಚೆನ್ನಾಗಿ ಓದಿ ನಮ್ಮ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ತಗೊಂಡು ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ನಮ್ಮಪ್ಪನ್ಗೆ ಒಳ್ಳೆ ಮಾತಲ್ಲಿ ಹೇಳಿ ಕುಡಿಯೋದನ್ನು ಬಿಡಿಸಿ ಅಪ್ಪ ನೀನೇ ಹಿಂಗೆ ಕುಡಿದ್ರೆ ನಮಗೆ ಇನ್ಯಾರು ದಿಕ್ಕು ನಿನ್ನೆ ನೀನೇ ಈ ಥರ ಕುಡಿದು ಹಾಳಾದ್ರ ನಮ್ಮ ಮಕ್ಳ್ಗೆ ಯಾರು ಬುದ್ದಿ ಯೋಳಿರು ಏ ಅಪ್ಪ ಅಮ್ಮನ್ನ ನೋಡಿ ಮಕ್ಳು ತಾನೇ ಕಲಿಯೋದು ನೀನೆ ಈ ಥರ ಕುಡ್ಕಂಡು ದಿನಾ ಜಗಳ ಆಡದ್ರೆ ಮುಂದೆ ತಮ್ಮನು ಕೂಡ ಅದೇ ಥರ ಕುಡಿದು ಅವ್ರ ಹೆಂಡ್ತೀನ ಹೊಡಿಬೋದು ಅಥವಾ ನಿಮ್ಮಿಬ್ರನ್ನೆ ಹೊಡಿಬೋದಲ್ವ ಅದಕ್ಕೆ ನೀನೇ ನಮಗೆ ಬುದ್ದಿ ಹೇಳ್ ಕೊಡಮ್ಮ ನೀನೇ ಈ ಥರ ಕುಡ್ದು ಹಾಳಾಗೋದು ಸರಿನಾ ಅಂತ ತಂದೆಗೆ ತಿಳಿಸಿ ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂದರೆ ಈವಾಗ ನಾವು ಏನೇ ತಪ್ಪು ಮಾಡಿ ಸಿಕ್ಕಾಕೊಂಡ್ವಿ ಅಂತ ತಿಳ್ಕೊಳಿ ಅದ್ ತಪ್ಪು ಮಾಡಿ ನಾವು ಸಿಕ್ಕಿ ಹಾಕ್ಕೊಳ್ದೆ ಹೋಗಿದ್ದರೆ ಬಚಾವು ಅಕಸ್ಮಾತ್ ನಾವು ಕಳ್ಳತನ ಆಗಲಿ ಕೊಲೆಯಾಗಲಿ ಮಾಡಿ ಸಿಕ್ಕಾಕೊಂಡು ಮೇಲೆ ಅದು ಇಡೀ ಊರು ಇಡೀ ಪ್ರಪಂಚಕ್ಕೆಲ್ಲಾ ಗೊತ್ತಾಗುತ್ತೆ ಇನ್ನು ನಾವು ಆ ಥರ ತಪ್ಪು ಮಾಡಿ ಸಿಕ್ಕಾಕ್ಕೊಂಡ ಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರ್ಟೋಯ್ತೆ ಇನ್ನು ಮನೆಯವ್ರ ಮಾನ ಮರ್ಯಾದೆನು ಹೊರ್ಟೋಯ್ತೆ ಇನ್ನು ನಾವು ಏನು ಒಳ್ಳೆ ಕೆಲಸ ಮಾಡಿದರೂ ಕೂಡ ಯಾರು ನಮ್ಮನ್ನು ನಂಬಲ್ಲ ಯಾರು ಕೂಡ ನಮ್ಮನ್ನು ಅರ್ಥನೂ ಮಾಡ್ಕರಲ್ಲ ನಾವು ಒಳ್ಳೇದು ಮಾಡ್ದ್ರು ನೀನು ಏ ಬುಡು ನೀನು ಈಗ ಒಳ್ಳೆದು ಮಾಡ್ಡ್ರೇನು ಒಬ್ರನ್ನ ಸಾಯ್ಸ್ಬುಟ್ಟು ಬಂದಿದೆ ಒಬ್ಬರ ಮನೇಲಿ ಕದ್ಬುಟ್ಟು ಬಂದಿದೆ ಅಂದ್ಬಿಟ್ಟು ಹೀಯಾಳಿಸ್ತಾರ ನಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ ಅದಕ್ಕೆ ಅದಕ್ಕೆ ಹೇಳೋದು ಏನಾದರು ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು ದುಡುಕಿ ಮಾಡ್ತು ಅಂದ್ರೆ ನಾವು ಕಳ್ಕೊಂಡ ಮೇಲೆ ಮತ್ತೆ ಯಾವುದು ಸಿಗಲ್ಲ ಸಮಯನು ಆದರೆ ಅಷ್ಟೇ ಸಂಬಂಧನು ಆದರೆ ಅಷ್ಟೇ ಅದಕ್ಕೆ ಏನೇ ತಪ್ಪು ಮಾಡಬೇಕು ಅಂದರು ಯೋಚನೆ ಮಾಡಬೇಕು ಅದು ತಪ್ಪೋ ಸರಿನೋ ಅಂತ ಯೋಚನೆ ಮಾಡಿ ಆ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ನಾವು ಕಷ್ಟದಲ್ಲಿದ್ದಾಗ ದೇವ್ರನ್ನ ನೆನ್ಸ್ಕಳ್ಳದು ಅಥವಾ ನಮ್ಮ ಕಷ್ಟದಲ್ಲಿದ್ದಾಗ ಫ್ರೆಂಡ್ಸ್ ನೆನ್ಸ್ಕಳ್ಳದು ನಮಗೆ ಸಂತೋಷವಾಗಿದ್ದಾಗ ನಮ್ಮ ಹತ್ರ ದುಡ್ಡು ಆಸ್ತಿ ಅಂತಸ್ತು ಎಲ್ಲಾ ಇದ್ದಾಗ ಫ್ರೆಂಡ್ಸನ್ನ ಕೀಳ್ವಾಗಿ ನೋಡೋದು ಐ ಮೀನ್ ಬಡವ ಹೋಗು ನನ್ನ ಜೊತೆ ಎದಕ್ ಸೇರಿದೆ ನಿನ್ನ ಥರ ಯಾವ್ದಾರು ಭಿಕ್ಷೆ ಬೇಡೋವ್ನ ಜೊತೆ ಸೇರು ಅಂತ ಹೀಯಾಳಿಸ್ಬಾರದು ಮು ಈ ಆಸ್ತಿ ಅಂತಸ್ತು ಯಾವುದೂ ಶಾಶ್ವತ ಅಲ್ಲ ಮನುಷ್ಯನೇ ಶಾಶ್ವತ ಅಲ್ಲ ಇವತ್ತು ಇದ್ದವನು ನಾಳೆ ಇರಲ್ಲ ಅದಕ್ಕೆ ಇರೋ ಅಷ್ಟು ದಿನ ಎಲ್ಲಾರನ್ನು ಸಮಾನವಾಗಿ ನೋಡಬೇಕು ಇಲ್ಲದೇ ಇರೋರಿಗೆ ಹಂಚ್ಬೇಕು ಹೊರ್ತು ನಾವು ಇನ್ನೊಬ್ಬರನ್ನ ಕೀಳಾಗಿ ನೋಡಬಾರ್ದು ಇನ್ನೊಬ್ರನ್ನ ಕೀಳಾಗಿ ನೋಡಬಾರ್ದು ಅದಕ್ಕೆ ಸ ನಾವು ಕಷ್ಟ ಬಂದಾಗ ಅಯ್ಯೋ ನಂಗೆ ಈ ಥರ ಕಷ್ಟ ಬಂತಲ್ಲ ನನ್ನ ಫ್ರೆಂಡು ಜೊತೆ ಇದ್ದರೆ ನನ್ನ ನನ್ನ ಕಷ್ಟದಲ್ಲಿ ಆಗ್ತಿದ್ದ ಅಂತ ಆವಾಗ ನೆನ್ಸ್ಕೊಳ್ಳದಲ್ಲ ಅವನ ಜೊತೆ ಇದ್ದಾಗಲೇ ಅವನ್ನು ಖುಷಿಯಾಗಿ ನೋಡ್ಕೋಬೇಕು ಅವ್ರ ಜೊತೆ ಚೆನ್ನಾಗಿರಬೇಕು ನಮ್ಮ ಹತ್ರ ಇದ್ರೂ ಇಲ್ಲದೇ ಇದ್ರು ಅವ್ರಿಗೂ ಕೊಟ್ಟು ನಾವು ಖುಷಿ ಪಡಬೇಕು ಅಂತ ಹೇಳೋಕೆ ಇಷ್ಟ ಪಡ್ತೀನಿ ನೆಕ್ಸ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸಾರಿ ಅತಿ ಆಸೆ ಗತಿ ಕೇಡು ನಾವು ಅತಿಯಾಗಿ ಆಸೆಪಟ್ಟರೆ ಅದು ನಮಗೆ ವಿಷನು ಆಗ್ಬೋದು ಅದು ನಮಗೆ ಸಿಗದೇನು ಹೋಗ್ಬೋದು ಅಂದ್ರೆ ಯಾವ ಥರ ಅಂದ್ರೆ ನಮ್ಮೂರಲ್ಲಿ ಒಬ್ಬ ತಾತ ಇದ್ದರು ಅವ್ರು ಒಂದು ಕೋಳಿ ಸಾಕಿದ್ದರು ಅದು ದಿನಾ ಒಂದೊಂದು ಚಿನ್ನದ ಮೊಟ್ಟೆ ಇಡ್ತಾ ಇತ್ತು ಅವ್ರ ಮಗ ಇದ್ದು ಈ ಕೋಳಿ ದಿನಾ ಒಂದೊಂದು ಚಿನ್ನದ ಮೊಟ್ಟೆ ಇಡುತ್ತಲ್ಲ ಇದನ್ನು ಕೂದು ಬಿಟ್ರೆ ನಮಗೆ ಎಷ್ಟು ಮೊಟ್ಟೆ ತಿ ಸಿಗ್ಬೋದು ನಾವು ಇನ್ನೂ ದೊಡ್ದ ಶ್ರೀಮಂತರಾಗ್ಬೋದು ಇಡೀ ಪ್ರಪಂಚದಲ್ಲೇ ದೊಡ್ಡ ಶ್ರೀಮಂತರಾಗಿ ಬೆಳಿಬೋದು ಅಂತ ಆಸೆಪಟ್ಟು ಆ ಕೋಳೀನ ಸಾಯಿಸ್ಬಿಟ್ಟರು ಆಗ ಆ ಕೋಳಿಯಲ್ಲಿ ಮೊಟ್ಟೆನೂ ಇರಲಿಲ್ಲ ಏನೂ ಇರಲಿಲ್ಲ ಅದಕ್ಕೆ ನಮ್ಗೆ ಅತಿ ಆಸೆ ಪಡ್ಲೇಬಾರದು ಯಾವುದೇ ಕಾರಣಕ್ಕೂ ನಾವು ಅತಿಯಾಗಿ ಆಸೆಪಟ್ಟಷ್ಟು ನಮಗೆ ಅದು ಸಿಗದೇನು ಇರ್ಬೋದು ಗತಿಗೇಡಾಗ್ಬೋದು ನಾವು ಆಸೆಪಟ್ಟಷ್ಟು ನಮಗೆ ದುರಾಸೆಯಾಗೊದು ಜಾಸ್ತಿ ಅದಕ್ಕೆ ಅತಿಯಾಗಿ ಯಾವ್ದ್ರ ಮೇಲೇನು ಆಸೆ ಪಡ್ಬಾರದು ಯಾರ ಮೇಲೇನು ನಂಬಿಕೆನೂ ಇಡ್ಬಾರದು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತಾರ ನಾವು ಈಗ ಯಾರೋ ಒಬ್ಬರು ತಪ್ಪು ಮಾಡಿದ್ರು ಅಂತ ಅಂತೀವಿ ಹೊರತು ಅವ್ರು ಯಾಕೆ ಮಾಡಿದ್ರು ಹೆಂಗ್ ಮಾಡಿದ್ರು ಅವ್ರು ಮಾಡಿದಕ್ಕೆ ಕಾರಣ ಏನು ನಿಜವಾಗ್ಲು ಅವ್ರು ತಪ್ಪು ಮಾಡಿದ್ದಾರಾ ಅಥವಾ ಯಾರಾದರೂ ಅವ್ರ ಮೇಲೆ ಅಪವಾದ ಹೊರಿಸಿದಾರ ಇಲ್ಲ ಇನ್ನೊಬ್ಬರು ಮಾಡಿ ಅವ್ರ ಮೇಲೆ ಹಾಕಿದ್ದಾರ ಅಂತ ಪ್ರಮಾಣಿಸಿ ನೋಡಬೇಕು ಅಂದ್ರೆ ನಾವು ಯಾವುದೇ ವಿಚಾರ ಆದರೂ ಪ್ರತ್ಯಕ್ಷವಾಗಿ ನಾವೇ ನಿಂತ್ಕೊಂಡು ನೋಡಿದ್ರು ಕೂಡ ಅದನ್ನು ಮತ್ತೊಂದು ಸರಿ ಪರಿಶೀಲಿಸಿ ಪರೀಕ್ಷೆ ಮಾಡಿ ನೋಡಬೇಕು ತಿಳ್ಕೊಬೇಕು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು